ಭಾರತದಲ್ಲಿರುವ ಜನಪ್ರಿಯ ನೃತ್ಯ ಪ್ರಕಾರ ಯಾವುದಂದ್ರೆ ಭರತನಾಟ್ಯ ಕೂಚುಪುಡಿ ಒಡಿಸ್ಸಿ ಮಣಿಪುರಿ ಈ ಥರದ್ದೆಲ್ಲ ನಮ್ಮದು ಭಾರತದಲ್ಲಿರುವ ತುಂಬ ಜನಪ್ರಿಯವಾದ ನೃತ್ಯ ಅಂತ ಹೇಳ್ಬೋದು ಭರತನಾಟ್ಯ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ ಅದು ನಮ್ಮ ಕರ್ನಾಟಕದಲ್ಲಂತೂ ತುಂಬ ಜನಪ್ರಿಯತೆ ಅಂತೂ ಹೊಂದಿದೆ ಆಮೇಲೆ ಜಾನಪದ ನೃತ್ಯ ಇದು ಅಂತು ಎಲ್ಲರ ಮನಸ್ಸಲ್ಲಿ ಅಚ್ಚು ಇರುವಂತಹ ನೃತ್ಯ ಅಂತಲೇ ಹೇಳಿರ್ಬೋದು ಜಾನಪದ ನೃತ್ಯ ಆಗಿರುವಂತಹ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ ಕೂಡ ಇಬ್ಬರಿಂದ ಮೂವತ್ತು ಮಂದಿಗಳನ್ನೊಳಗೊಂಡ ಸಾಮೂಹಿಕ ನೃತ್ಯ ಇದಾಗಿರ್ತದೆ ಇದರಲ್ಲಿ ತಾಳ ಶ್ರುತಿ ಓಲಗ ಇದೆಲ್ಲ ಬಳಕೆ ಮಾಡ್ತಾರೆ ಈ ವೀರಗಾಸೆ ಕುಣಿತದವರ ವೇಷಭೂಷಣ ಕೂಡ ತುಂಬ ವಿಶೇಷವಾಗಿರ್ತದೆ ಅವ್ರ ಬಿಳಿಯ ಪಂಚೆ ತಲೆಗೆ ಅರಿಶಿಣ ಎಲ್ಲ ಹಾಕಿಕೊಂಡು ನೀಲಿ ಬಣ್ಣದ ರುಮಾಲು ಎಲ್ಲ ಹಾಕಿ ಉಟ್ಟುಕೊಂಡು ಕಾವಿ ಬಣ್ಣದ್ದು ಕಸೆ ಅಂಗಿ ಹಾಕಿಕೊಂಡು ಮತ್ತು ಕೊರಳಲ್ಲಿ ರುದ್ರಾಕ್ಷಿ ಸರ ಇಟ್ಕೊಂಡು ಹಣೆಗೆ ವಿಭೂತಿ ಹಚ್ಚಿ ಅವರು ಆ ನೃತ್ಯ ಮಾಡುವಾಗ ನಮ್ಮ ನಮ್ಮ ಕಣ್ಣು ಎಷ್ಟು ಸಲ ನೋಡಿದ್ರೂ ಸಾಲದು ಆ ಆ ಆ ಥರ ಎಲ್ಲ ನಮ್ಮದು ಕರ್ನಾಟಕದಲ್ಲಿ ಒಳ್ಳೊಳ್ಳೆಯ ನೃತ್ಯಗಳಿವೆ ವಿಶಿಷ್ಟವಾಗಿ ನಮ್ಮ ಭಾರತದಲ್ಲಿ ತುಂಬ ತುಂಬ ಜನಪ್ರಿಯವಾಗಿರುವಂತಹ ನೃತ್ಯವನ್ನು ನಾವು ಈ ಥರ ಕಾಣ್ಬೋದು ಅಂತ ಹೇಳ್ಬೋದು